ಗದಗ್ ಜಿಲ್ಲೆಯವ್ರಾ ನೀವು ಹಾಂ ನಾನು ನಿಮಗೆ ಸ್ವಲ್ಪ ಕೇಳಬೇಕಾಗಿತ್ತು ಗದಗದಲ್ಲಿ ಯಾವ್ಯಾವ ಪ್ಲೇಸ್ ಬೇಕು ಸ್ವಲ್ಪ ಹಾಂ ಒಂದು ವೀಕ

ಹಾಂ ನೆಶ್ಟು ಹಾಂ ಅಲ್ಲಿ ಹೋಗೋದಕ್ಕೆ ಗಾಡಿ

ನೆಕ್ಸ್ಟ್ ಅಲ್ಲಿಗೆ ನಾವು ಒಂದು ಏಳರಿಂದ ಎಂಟು ಜನ ಕೂಡಿ ಬರ್ತೇವೆ ಹಾಂ ಅಲ್ಲಿಂದು ಎಂಟ್ರೆನ್ಸ್ ಫೀಸ್ ರೊಕ್ಕ ಎಷ್ಟು ನೀವು ಹೋಟಲ್ ಏನಾದರು ಬುಕ್ ಮಾಡ್ಬೋದಾ ಯಾವ ಹೋಟೆಲ್ ನಿಮ್ಮದು ಫುಡ್ಡು ಯಾವ ಕಡೆ ಚಲೋ ಇರುತ್ತೆ ಹಾಂ ಅಲ್ಲೆಲ್ಲ ನಾವು ಹ್ಞೂ ಹಾಂ ನಾವು ಬರ್ತಾಯಿದ್ದೀವಿ ಒಂದು ಎರಡು ದಿನ ಬಿಟ್ಟು ಇವಾಗ ಅದಿಕ್ಕೆ ನಿಮ್ಮ ಕ ಅದರ ಬಗ್ಗೆಯೆಲ್ಲ ಸ್ವಲ್ಪ ಡಿಟೇಲ್ ಬೇಕಾಗಿತ್ತಲ್ಲ ನನಗೆ ಅದಕ್ಕೆ ಕೇಳಬೇಕಂತ ನಿಮ್ಗೆ ಫೋನ್ ಮಾಡಿದೆ ನಾ ಇನ್ನು ಎರಡು ದಿನ ಬಿಟ್ಟು ನಾವು ಬರ್ತಾಯಿದ್ದೀವಿ

ಈ ಅಲ್ಲಿ ಗದಗ ಜಿಲ್ಲೇಲಿ ಯಾವ ಫುಡ್ ಜಾಸ್ತಿ ಛಲೋ ಇರುತ್ತೆ ಅದು ಹೋಟೆಲ್ ಯಾವ ಕಡೆ ಆಗುತ್ತೆ ಹೊಸ ಬಸ್ ಸ್ಟ್ಯಾಂಡು ಹಾಂ ಸರಿ ಮತ್ತೆ ನಿಮಗೆ ನಾವು ಕಾಲ್ ಮಾಡ್ತೇನೆ